ಭಾರತೀಯ ಸಮಾಜದಲ್ಲಿ ಧರ್ಮದ ಪಾತ್ರ ಏನಪ್ಪ ಅಂತಂದ್ರೆ ಧರ್ಮ ಅನ್ನೋದು ಯಾವ್ಯಾವ ಇವಾಗಿರೋದು ಹಿಂದೂ ಕ್ರೈಸ್ತ ಮುಸಲ್ಮಾನ್ ಈ ಥರ ಧರ್ಮಗಳನ್ನ ನಾವು ನೋಡ್ತಾಯಿರ್ತೀವಿ ಸೊ ಆ ಧರ್ಮದಾಗೆ ಎಲ್ಲ ಧರ್ಮವೂ ಒಂದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಮನುಷ್ಯನ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಸೊ ನಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಹೋರಾಡದ್ಕಿಂತ ಮನುಷ್ಯತ್ವದಿಂದ ಮನುಷ್ಯರ ಧರ್ಮ ಒಂದೇ ಮನುಷ್ಯರು ಒಂದೇ ಎಲ್ಲರ ಮೈಯ್ಯಾಗೆ ಹರ್ತಕ್ಕಂಥದ್ದು ಕೆಂಪು ರಕ್ತವೇ ಹೊರತು ಮುಸ್ಲಿಮರ ಬಳ್ ನೀಲಿ ರಕ್ತ ಹಸಿರು ರಕ್ತ ಆಗಿರಲಿ ಕ್ರಿಶ್ಶನ್ರ ಹತ್ರ ಬಿಳಿ ರಕ್ತ ಆಗಿರಲಿ ಹಿಂದೂಗಳ ಹತ್ತಿರ ಹಸ್ರು ರಕ್ತ ಆಗ್ಲಿ ಈ ಥರ ಬೇರೆ ಬೇರೆ ರಕ್ತ ಕಲರ್ಗಳಿಲ್ಲ ಎಲ್ರ ಹತ್ರ ಹರ್ಯೋದು ಕೆಂಪು ರಕ್ತವೇ ಸೊ ಎಲ್ಲ ಧರ್ಮಗಳಲ್ಲಿ ಧರ್ಮವೂ ಒಂದೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಥರ ಧರ್ಮಗಳ ಬಗ್ಗೆ ನಾನು ಏನು ಮಾತಾಡಬೇಕು ಅಂದರೆ ಎಕ್ಸಾಂಪಲು ಮುಸ್ಲಿಮ್ ಮುಸಲ್ಮಾನರಾಗಿರ್ಬೋದು ಮುಸಲ್ಮಾನ್ರಲ್ಲೂ ಕುಲಕ್ಕೊಬ್ಬ ಶರಣ ಅಂತ ನಾವು ಎಲ್ಲ ಎಲ್ಲ ಕಡೆ ಹೇಳ್ಕೋತ ಬಂದಾರೆ ಅಂದ್ರೆ ಒಂದೊಂದು ಧರ್ಮದ ಒಬ್ಬ ಶರಣ ಇದ್ದೇ ಇರ್ತಾನೆ ಸೋ ಅದೇ ರೀತಿಯಾಗಿ ಮುಸ್ಲಿಮರ ಹತ್ರ ಆಗಿರ್ಬೋದು ಕ್ರಿಶ್ಶನ್ ಹತ್ರ ಆಗಿರ್ಬೋದು ಬೌದ್ಧರ ಹತ್ತಿರ ಆಗಿರ್ಬೋದು ಇದೆ ಯಾವ ಯಾವುದೇ ಧರ್ಮ ತೊಗೊಳ್ಳಿರಿ ಎಲ್ರ ಹತ್ರ ಒಳ್ಳೆಯವ್ರೂ ಇದ್ದಾರೆ ಕೆಟ್ಟವರೂ ಇದ್ದಾರೆ ಸೋ ಒಬ್ಬರು ಮಾಡೋ ತಪ್ಪಿಂತ ಒಳ್ಳೆವ್ರಿಗೂ ಕೆಟ್ಟ ಹೆಸರು ಬರೋದು ಬೇಡ ಸೊ ಎಲ್ಲ ಧರ್ಮದವ್ರು ಒಂದೇ ಆಗಿ ಬದುಕಿದ್ರೆ ದೇಶಕ್ಕು ಒಳ್ಳೇದು ಇದೆ ಮನ್ಷ್ಯರಿಗು ಒಳ್ಳೇದು ಇದೆ ಈ ರಿಸೆಂಟಾಗಿ ನಡೆದಿದ್ದು ಅಂತಂದ್ರೆ ರಾಮ ಮಂದಿರ ಓಪ್ನಿಂಗ್ ಆಯಿತು ರಾಮ ಮಂದಿರ ಓಪ್ನಿಂಗ್ ಆದ ಮೇಲೆ ಆ ಧರ್ಮ ಈ ಧರ್ಮ ಹಿಂದೂ ಮುಸುಲ್ಮಾನು ಆ ರೀತಿ ಜಗ್ಳಗಳು ಭಾಳ ಕೇಳ್ತೇವೆ ನಾವು ಇದು ಎರಡು ಮೂರು ದಿನದಾಗೆ ಸೊ ಆ ರೀತಿ ಜಗಳ ಆಡೋದ್ ಬೇಡ ಯಾಕಂದ್ರೆ ಎಲ್ಲ ಧರ್ಮದವ್ರೂ ಒಂದೇ ಹಾಗಿದ್ದ ಮೇಲೆ ಒಂದೇ ಥರ ನಡ್ಕೋಬೇಕು ನಾವು ಈ ಜಾ ಜಾತಿಗಳ ಮಧ್ಯೆ ಜಗ್ಳಗಳ್ ಚಾಲೂ ಆಗ್ಯಾವೆ ನಾನು ನೀ ಎಸ್ ಸಿ ನೀ ಲಿಂಗಾಯತ ನೀ ಬ್ರಾಹ್ಮಣ ನೀ ಜೈನರವ ಈ ಥರ ಜಾತಿಗಳ ಮಧ್ಯೆ ಜಗಳ ಚಾಲೂ ಆಗ್ಯಾವೆ ಸೊ ಧರ್ಮ ಅಂತ ಹಿಂದೂ ಧರ್ಮ ಒಂದೇ ಆ ಹಿಂದೂ ಧರ್ಮದಲ್ಲಿ ಸಾವಿರ ಜಾತಿಗಳು ಇದ್ರೂ ಧರ್ಮ ಅಂತ ಬಂದರೆ ಎಲ್ಲರೂ ಒಗ್ಗಟ್ಟಾಗೇ ಇರಬೇಕು ಸೊ ಒಗ್ಗಟ್ಟಿಂದ ಹೋರಾಡಬೇಕು ಅದು ಬಿಟ್ಟು ಪೊಲಿಟಿಕಲ್ಲಿ ಬಂದು ಪೊಲಿಟಿಕಲ್ದಾಗೆ ನಾನು ಆ ಜಾತಿದವ ಇದ್ದೀನಿ ಈ ಜಾತಿದವ ಇದ್ದೀನಿ ಅಂತ ಧರ್ಮವನ್ನ ಕೆಳಗೆ ಬಿಸಾಕಿ ನಾನೇ ರಾಮ ನಾನೇ ನನ್ನ ಹೆಸರಲ್ಲೇ ರಾಮ ಅಂತ ಹೆಸರಿದೆ ರಾಮ ಅಯೋಧ್ಯೆದಲ್ಲೇ ಇದ್ದಾನೇನೋ ಅನ್ನೋ ಕೊಶ್ಶನ್ಗಳು ತಪ್ಪಾಗ್ತವೆ ಸೋ ದೇವರು ದೇವರೇ ಆಗಿರ್ತಾನೆ ಮನುಷ್ಯ ಮನುಷ್ಯನೇ ಆಗಿರ್ತಾನೆ ಸೊ ದೇವ್ರಿಗೆ ಯಾವ ಜಾತಿ ಇಲ್ಲ ದೇವ್ರು ಒಬ್ಬನೇ ಅಂತ ಹೆಂಗೆ ಹೇಳ್ತೀವಿ ನಾವು ಸೊ ಎಲ್ರ ಆತ್ಮದಲ್ಲೂ ಪರಮಾತ್ಮ ಹೆಂಗಿದ್ದಾನಂತ ನಾವು ಹೇಳ್ತೀವಲ್ವ ಹಾಗೇ ಎಲ್ಲ ಮನ್ಷ್ರ ಹತ್ತಿರ ಹರ್ಯೋದ್ ಕೆಂಪು ರಕ್ತವೇ ಎಲ್ಲರೂ ಮನ್ಷತ್ವಲ್ಲಿಂದ ಬಾಳಬೇಕು ಎಲ್ಲ ಜಾತಿ ಧರ್ಮಗಳ್ ಬಿಟ್ಟು ಮನುಷ್ಯತ್ವ ಅಂತಕ್ಕಂಥದ್ದು ಒಂದು ಧರ್ಮ ಹಿಡ್ಕೊಂಡು ಬದ್ಕಿರೆ ಈ ದೇಶನ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಸೋ ವೈವಿಧ್ಯತೆಯಲ್ಲಿ ಏಕತೆ ಹೆಂಗೆ ಕಾಪಾಡ್ಕೋಬೇಕು ಅಂತಂದ್ರೆ ಪ್ರ ಒಬ್ರುಗೊಬ್ರು ಗೌರವಿಸಬೇಕು ಅವ್ರ ಧರ್ಮಕ್ಕೆ ನಾವು ಗೌರವಿಸಬೇಕು ಅವಕ್ಕೆ ಮುಸ್ಲಿಮರ ಆಲ್ಮೋಸ್ಟ್ ಈ ಮುಸ್ಲಿಮ್ರ ರಮ್ಜಾನ್ ಅದು ಅಂತ ಬಂದರೆ ನಾವು ಅವ್ರ ಅವ್ರ ಹಬ್ಬನ ನಾವೂ ಸೆಲಬ್ರೇಟ್ ಮಾಡಬೇಕು ನಮ್ದು ರಾಮ ನವಮಿ ಬಂದರೆ ಅವರೂ ಸೆಲಬ್ರೇಟ್ ಮಾಡಬೇಕು ಕ್ರಿಶ್ಶನ್ಸ್ರಲ್ಲಿ ಈ ಕ್ರಿಸ್ಮಸ್ ಬಂದರೆ ಅವ್ರ ಹಬ್ಬನ ನಾವು ಸೆಲಬ್ರೇಟ್ ಆಲ್ಮೋಸ್ಟ್ ನಾವು ಎಲ್ರ ಹಬ್ಬನ ಸೆಲಬ್ರೇಟ್ ಮಾಡ್ತಾ ಇದ್ದರೆ ಅವರೂ ನಮ್ಮ ಹಬ್ಬನ ಸೆಲಬ್ರೇಟ್ ಮಾಡಿದ್ರೆ ಸೊ ಅಲ್ಲಿ ಮನುಷ್ಯತ್ವ ಎದ್ದು ಕಾಣಿಸುತ್ತೆ ವಿವಿಧ್ಯತೆಯಲ್ಲಿ ಏಕತೆನ ನಾವು ಕಾಪಾಡಿಕೊಳ್ಬೌದು ಈ ಧರ್ಮ ಜಾತಿ ಧರ್ಮ ಪಂಗಡ ಅಂತಕ್ಕಂಥದ್ದನ್ನ ನಾವು ದೂರ ಮಾಡಿ ಮನುಷ್ಯತ್ವ ಮನುಷ್ಯ ಧರ್ಮ ಅಂತಕ್ಕಂಥದ್ದು ಎತ್ತಿ ಹಿಡ್ದ್ರೆ ಜಗತ್ತಿಗೂ ಒಳ್ಳೇದು ಇದೆ ಮುಂದೆ ಬರತಕ್ಕಂಥ ಪೀಳಿಗೆಗೂ ಒಳ್ಳೇದು ಇದೆ ಯಾಕಂದ್ ನಾವೇ ಈಗ ಜಾತಿ ಧರ್ಮ ಅಂತ ಹೋರಾಡ್ಕೋತ ಕುಂತೇವೆ ಅಂತಂದ್ರ್ ಮುಂದಿನ ಪೀಳಿಗೆಗೆ ಭಾಳ್ ಪ್ರಾಬ್ಲಮ್ ಆಗ್ತದ ಸೋ ಎಲ್ರ ಹತ್ತಿರ ಹರ್ಯೋದ್ ಒಂದೇ ರಕ್ತ ಆಗಿರದ್ರಿಂದ ಎಲ್ರ ಧರ್ಮ ಒಂದೇ ಅಂದ್ಕೋಬೇಕು ಎಲ್ಲರೂ ನಮ್ಮವರೆ ಅನ್ಕೋಬೇಕು ಎಲ್ಲ ಧರ್ಮನ ನಾವು ರೆಸ್ಪೆಕ್ಟ್ ಮಾಡಬೇಕು ಮನಸ್ಸಿಂದ ಸೊ ಎಲ್ಲ ಧರ್ಮನ ನಾವು ಗೌರವಿಸಬೇಕು ಎಲ್ಲ ಧರ್ಮನ ನಾವು ಎತ್ತಿ ಹಿಡಿದ್ರೆ ಈ ವೈವಿಧ್ಯತೆಯಲ್ಲಿ ಏಕತೆನ ನಾವು ಕಾಪಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸೊ ಆದಷ್ಟು ನಮ್ಮ ಮಕ್ಳಿಗೆ ನಾವು ಏನು ಮಾಡಬೇಕು ಅಂದರೆ ಜಾತಿ ಧರ್ಮಗಳ ಬಗ್ಗೆ ಯಾವ್ದಪ್ಪ ಅಂದರೆ ಒಳ್ಳೇದ್ರ ಬಗ್ಗೆ ಪಾಠ ಮಾಡಬೇಕು ಈ ಕೀಳು ಜಾತಿಯವ್ರ್ ಇದ್ದಾರೆ ಇವ್ರು ಮೇಲಿನ ಜಾತಿಯವ್ರು ಏಯ್ ಅವ್ರ ಜೊತೆ ಮುಟ್ಟಿಸ್ಕೋಬೇಡ ಇವ್ರ ಜೊತೆ ಮುಟ್ಟಿಸ್ಕೋಬೇಡ ಇಂಥ ಕೆಟ್ಟ ಕ್ಷುಲ್ಲಕ ಮನಸ್ತಾಪಗಳನ್ನು ಮಕ್ಳ ಹತ್ತಿರ ತುಂಬಿದ್ರೆ ನಾಳೆ ಇವಾಗ ನಾವು ಏನು ಈ ಹೋರಾಟ ಮಾಡ್ತಿದ್ದೀವೋ ಇದಕ್ಕಿಂತ ಸಾವಿರ ಪಟ್ಟು ದೊಡ್ಡ ಹೋರಾಟ ಆಗೋದು ಏನೂ ತಪ್ಪಾಗಲ್ಲ ಅದ್ರ ಸಲುವಾಗಿ ಇ ಮುಂದೆ ನಮ್ಮ ಪೀಳ್ಗೆಗಳಿಗೆ ನಾವು ಆದಷ್ಟು ಒಳ್ಳೇದ್ನ ಹೇಳಬೇಕು ಮನುಷ್ಯತ್ವಕ್ಕಿಂತ ಯಾವ ದೊಡ್ಡ ಧರ್ಮ ಇಲ್ಲ ದೊಡ್ಡ ಜಾತಿ ಇಲ್ಲ ಅಂತ ನಾವು ಯಾವಾಗ ಹೇಳಿಕೊಡ್ತೀವೋ ಅವಾಗ ವೈವಿಧ್ಯತೆಯಲ್ಲಿ ಏಕತೆನ ಕಾಪಾಡಿ ನಾವೂ ಒಳ್ಳೆಯ ಮ್ ನಾಗರಿಕರಾಗಿರ್ಬೋದು ಒಳ್ಳೆಯ ಮನುಷ್ಯತ್ವ ಹೊಂದಿರೋರಾಗಿರ್ಬೋದು ಸೋ ಈ ಭಾರತೀಯ ಸಮಾಜದಲ್ಲಿ ಧರ್ಮದ ಪಾತ್ರ ಭಾಳ ದೊಡ್ಡದಾಗಿದೆ ಸೊ ನಾವು ಎಲ್ಲರೂ ಒಂದೇ ಧರ್ಮದವರಾಗಿ ಒಂದೇ ಪಂಗಡದವರಾಗಿದ್ಕೊಂಡು ಒಂದೇ ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಬಂದರೆ ನಮ್ಮ ಭಾರತೀಯ ಸಮಾಜ ತುಂಬ ಎತ್ತರದಲ್ಲಿರುತ್ತೆ ಸೊ ಎಕ್ಸಾಂಪಲ್ ಹೇಳ್ಬೋದು ಯಾವುದೋ ಫಾರಿನ್ನಲ್ಲಿ ನದಿನ ನದಿ ರೂಪ್ದಲ್ಲಿ ನೋಡ್ತಾರೆ ಒಂದು ಅಂದರೆ ನೀರಿನ ರೂಪ್ದಲ್ಲಿ ನೋಡ್ತಾರೆ ಹಿಂದೂಸ್ತಾನ ನಮ್ಮ ಇಂಡಿಯಾದಲ್ಲಿ ನದಿನ ತಾಯಿ ರೂಪಕ್ಕೆ ಹೋಲಿಸ್ತೀವಿ ಆದರೆ ಫಾರಿನ್ನಲ್ಲಿ ಇರತಕ್ಕಂಥ ನದಿಗಳು ಕ್ಲೀನ್ನೆಸ್ಸು ಅದು ನೋಡಿದ್ರೆ ಇಂಡಿಯಾದಲ್ಲಿ ಆ ಕ್ಲೀನ್ನೆಸ್ ಇಲ್ಲ ನದಿಗಳಲ್ಲಿ ಎಲ್ಲೆಂದರಲ್ಲೆ ಬಟ್ಟೆ ಬಿಸಾಕ್ತಾರೆ ಅದು ಬಿಸಾಕ್ತಾರೆ ಇದು ಬಿಸಾಕ್ತಾರೆ ಧರ್ಮದ ಹೆಸರ್ದಾಗೆ ನಮ್ಮ ಪ್ರಕೃತಿ ನಾಶ ಮಾಡ್ಕೋಬಾರದು ನಾವು ಏಕಂದ್ರೆ ನಾವು ಬಟ್ಟೆ ಬಿಸಾಕ್ದ್ರೆ ನಮ್ಮದು ಕಳಂಕ ಹೋತ್ತದ್ ಇದೆಲ್ಲ ಬೇಡ ಕಳಂಕ ಅನ್ಸಕ್ಕೆ ಅಂತಕ್ಕಂಥದ್ದು ಮನ್ಷನ ಮನ್ಸಿಗೆ ಹತ್ತಿರ್ತಕ್ಕಂಥದ್ದು ಆ ಮನಸ್ಸಿಂದ ಯಾವಾಗ ಕಳಂಕ ತೆಗಿತೀವೋ ಮೈಮೇಲೆ ಇರತಕ್ಕಂಥ ಕಳಂಕ ತಾನಾಗಿ ತಾನೇ ದೂರಾಗಿ ಹೋಗ್ತದ ಸೋ ಆದಷ್ಟು ಎಲ್ಲರೂ ಮನ್ಷತ್ವದಿಂದ ಬದುಕಬೇಕು ವಿವಿಧತೆಯಲ್ಲಿ ಏಕತೆನ ಕಾಪಾಡ್ಕೋಬೇಕಂದರೆ ಎಲ್ಲರೂ ಒಂದೇ ಎಲ್ರ ಮೈಲೂ ಹರಿತಕ್ಕಂಥದ್ದು ಒಂದೇ ರಕ್ತ ಅಂತ ಹೇಳಿ ನಾವೆಲ್ಲ ಭೂಮಿ ತಾಯಿ ಮಕ್ಕಳು ಅಂತ ಯಾವಾಗ ಮನ್ಸಲ್ಲಿ ಬರುತ್ತೆ ಅವಾಗ ಈ ಜಾತಿ ಧರ್ಮ ಅಂತಕ್ಕಂಥದ್ದು ದೂರಾಗಿ ಹೋಗ್ತದೆ